ನಂಗೆ ತುಂಬ ಇಷ್ಟ ಆಗೊ ಪ್ರದೇಶ ಅಂದರೆ ನಮ್ಮ ಮನೆ ಹತ್ರ ಒಂದು ಕಾಡು ಪ್ರದೇಶ ಇತ್ತಲ್ಲ ಬೆಟ್ಟ ಗುಡ್ಡ ಎಲ್ಲ ಇದ್ದದ್ದು ಆ ಪ್ರದೇಶ ನಂಗೆ ತುಂಬ ಇಷ್ಟ ಎಂತಕಂದ್ರೆ ನಿಂಗೆ ಆಗಲೇ ಗೊತ್ತಿತ್ತು ಬಿಡು ಅದು ನಾನು ದುಃಖ ಆದ್ರು ನಾನು ಅಲ್ಲಿಗೆ ಹೋಗಿ ನಾನದನ್ನು ಎಲ್ಲ ದುಃಖಾನ ಹೇಳಿಕೊಳ್ತೆ ಅಲ್ಲಿ ಆ ಜನ ಓಡಾಡುವುದಿಲ್ಲ ನನಗೆ ಯಾವ ರೀತಿ ತೊಂದರೆ ಕೂಡ ಆಗುವುದಿಲ್ಲ ನನ್ಗೆ ಎಷ್ಟು ದುಃಖ ಆದರೂ ನಾನು ಗಟ್ಟಿಯಾಗಿ ಕೂಕ್ಕೊಂಡು ಮಾತಾಡಿದ್ರು ನನ್ನ ಬಗ್ಗೆ ಕೇಳೋರು ಯಾರೂ ಇಲ್ಲ ಅದಕ್ಕೆ ನಂಗೆ ಆ ಪ್ರದೇಶ ಅಂದರೆ ತುಂಬ ಇಷ್ಟ ಮತ್ತು ಅಲ್ಲಿ ನಾನು ಸುಮ್ಮನೆ ಹೋಗಿ ಬೇಜರಾದಾಗ ಕೂತರೆ ಅಲ್ಲಿ ತುಂಬ ಹಕ್ಕಿಯೆಲ್ಲ ಬರ್ತದೆ ಬೇರೆ ಬೇರೆ ಜಾತಿಯ ಪ್ರಾಣಿಗಳು ಹಕ್ಕಿ ಚಿನ್ ಸಣ್ಣ ಪುಟ್ಟ ಪ್ರಾಣಿ ಶ ದೊಡ್ಡ ದೊಡ್ಡ ಹಕ್ಕಿ ಎಲ್ಲದನ್ನು ನೋಡ್ಬೋದು ಅಷ್ಟು ಚಂದ ಉಂಟು ಅದಕ್ಕೆ ನಂಗೆ ಆ ಪ್ರದೇಶ ಅಂದರೆ ತುಂಬ ಇಷ್ಟ ಹಾಗೆ ಇಲ್ಲಿ ಮತ್ತೊಂದು ಹೇಳುವುದಾದ್ರೆ ನನ್ನ ಅಜ್ಜಿ ಮನೆ ಮೈಸೂರು ನಿಂಗೊತ್ತುಂಟಲ್ಲ ನಾನು ಹೇಳ್ತಾಯಿರ್ತೆ ಯಾವತ್ತು ಬೇಸಿಗೆ ರಜೆಯಲ್ಲಿ ಅಜ್ಜಿ ಮನೆಗೆ ಹೋದಾಗ ಮೈಸೂರು ತುಂಬ ಚಂದ ಆಗ್ತದೆ ಅದು ಇಷ್ಟ ಆಗುತ್ತೆ ಯಾಕಂದರೆ ನಾವಲ್ಲಿ ಮೈಸೂರು ಪ್ಯಾಲೇಸ್ ನೋಡ್ಬೋದು ಹಾಗೆ ಬೇಜರಾದ ದೇವ್ಸ್ಥಾನಕ್ಕೆ ಹೋಗಬೇಕಂತ ಇದ್ದರೆ ದೇವಸ್ಥಾನಕ್ಕೂ ಕೂಡ ಹೊ ಕೂಡ ಹೋಗ್ಬೋದು ಅಲ್ಲೆ ಹತ್ತಿರದಲ್ಲೆ ಉಂಟು ಹಾಗೆ ಝೂ ಕೂಡ ಹೋಗ್ಬೋದು ಎಲ್ಲದೂ ಒಂದೇ ಕಡೆ ಇರುವುದ್ರಿಂದ ನಾವು ಬೇರೆ ಬೇರೆ ಕಡೆ ಹೋಗಬೇಕಂತ ಇಲ್ಲ ಹಾಗಾಗಿ ನಮ್ಗೆ ಬೇಸಿಗೆ ರಜೆ ಬಂದ್ರೂ ಕೂಡ ನಾನು ಅಜ್ಜಿ ಮನೆಗೆ ಓಡುವುದು ಎಂಥಕ್ಕೆ ಅಂದ್ರೆ ಅಷ್ಟು ಖುಷಿ ಆಗತ್ತೆ ಅಲ್ಲಿ ಪ್ರದೇಶ ಆ ಪ್ರದೇಶನ ನಂಗೆ ತುಂಬ ಇಷ್ಟ ಆಗುವುದು ಅಲ್ಲಿ ವಾಹನಗಳೆಲ್ಲ ಜಾಸ್ತಿ ಓಡಾಡತ್ತೆ ಅದು ಬೇಜಾರು ಬಿಟ್ಟರೆ ಆ ಪ್ರದೇಶ ಮೈಸೂರು ಪ್ಯಾಲೇಸಲ್ಲಿ ಯಾವಾಗ ಕಂಡರೂ ಜನ ಇದ್ದೆ ಇರ್ತಾರೆ ನಾವು ಹಾಗೇ ಬೇರೆ ಬೇರೆ ಸಂಸ್ಕೃತಿಯವ್ರನ್ನು ಬೇರೆ ಬೇರೆ ದೇಶದವ್ರದ್ದು ಜನನೆಲ್ಲ ಮಾತಾಡ್ಸ್ಲಕ್ಕೆ ಅಲ್ಲಿ ಹೋದರೆ ಹಾಗಾಗಿ ಆ ಪ್ರದೇಶ ನಂಗೆ ತುಂಬ ಇಷ್ಟ ಆಗತ್ತೆ ನಿನಗೆ ನಾನು ನೆಕ್ಸ್ಟ್ ನೀನು ಬಾ ಆಯಿತಾ ನಾ ನನ್ನ ಇಷ್ಟ ಆದ ಪ್ರದೇಶಕ್ಕೆಲ್ಲ ಸುತ್ತಾಡಿ ತಿರುಗಿಸ್ತೆ ನಿನಗೆ ಮತ್ತು ಬೇರೆದಿಷ್ಟ ಅಂತ ಹೇಳುವುದಾದ್ರೆ ಈ ಗೊಮ್ಮಟ ಉಂಟು ಮೂರ್ತಿ ಇತ್ತಲ್ಲ ಕಾರ್ಕಳದಲ್ಲಿ ಅದು ತುಂಬ ಇಷ್ಟ ಆಗೋದು ಯಾಕಂದರೆ ಮೆಟ್ಲು ಹತ್ತಿ ಹೋಗಬೇಕಲ್ಲ ಅಷ್ಟೊಂದು ಮೆಟ್ಲು ಹತ್ತುವಾಗ ನಾನಾ ನೀನಾ ನಾನಾ ನೀನಾ ಅಂತ ನನ್ನ ತಂಗಿಯೊಟ್ಟಿಗೆ ಸ್ಪರ್ಧೆಗೆ ಇಳ್ಕೊಂಡು ಹೋಗುವುದಂದ್ರೆ ಅದೇ ಒಂಥರ ಖುಷಿ ಆ ಪ್ರದೇಶ ನನಗೆ ಇಷ್ಟ ಆಗತ್ತೊ ಮತ್ತು ಹೇಳುವುದಾದ್ರೆ ನಮ್ಮ ಮನೆ ಹತ್ತಿರ ಒಂದು ಪಾರ್ಕಿತ್ತು ನೋಡು ಆ ಪ್ರದೇಶವೂ ಇಷ್ಟ ನನಗೆ ಆ ಪಾರ್ಕಲ್ಲಿ ನಾವು ಮಕ್ಳ ಜೊತೆ ಮಕ್ಕಳಾಗಿ ಬೆರ್ದು ಜೋಕಾಲಿ ಆಡ್ಬೋದು ಜಾರುಬಂಡಿ ಕೂಡ ಆಡ್ಬೋದು ಹಾಗೆ ತುಂಬ ಆಟ ಎಲ್ಲ ಆಡ್ಲಿಕ್ಕೆ ಆಡ್ಬೋದಲ್ಲ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಹಾಗಾಗಿ ನಂಗೆ ಆ ಪ್ರದೇಶವೂ ಇಷ್ಟ ಆಗತ್ತೊ ಮತ್ತು ಹೇಳುವುದಾದ್ರೀಗ ಹಂಪಿ ಹಂಪಿ ಕಾಣು ಹಂಪಿ ನೋಡು ಅಲ್ಲೆಲ್ಲ ಕಲ್ಲು ಬಂಡೆನೇ ಇರೋದು ಬರಿ ಆ ಪ್ರದೇಶವೂ ಇಷ್ಟವೆ ನನಗೆ ಮತ್ತಲ್ಲಿ ನಮ್ಮ ಇತಿಹಾಸ ಎಲ್ಲ ಇತ್ತು ಅಲ್ಲಿ ಗೈಡ್ಹತ್ರ ಯಾರತ್ರಾದ್ರು ಕೇಳ್ದ್ರೆ ಅವ್ರು ಬೇರೆ ಬೇರೆ ಹೇಳ್ತ್ರು ಅದ್ರ ಪ್ರದೇಶದ ಬಗ್ಗೆ ಅದ್ರ ವಿಶೇಷತೆ ಎಲ್ಲ ಹೇಳ್ತ್ರು ಆಗ ಖುಷಿ ಆಗತ್ತೆ ನಾನು ಈಗ ಇಷ್ಟ ಅಂತ ಒಂದೇ ಪ್ರದೇಶ ಹೇಳೋಕಾಗುದಿಲ್ಲ ಯಾಕಂದರೆ ನಾನು ಎಲ್ಲಿಗೆ ಹೊಗ್ತೇನೊ ನಂಗೆ ಆ ಪ್ರದೇಶದ ವಿಶೇಷತೆ ತಿಳ್ದ್ರ ಮೇಲೆ ನನಗೆಲ್ಲಾ ಪ್ರದೇಶವೂ ಇಷ್ಟ ಆಗುತ್ತೆ ಯಾಕಂದ್ರೆ ಪ್ರದೇಶಕ್ಕೆ ಒಂದೊಂದು ಪ್ರದೇಶ ಅದರದ್ದೆ ವಿಷಯದಲ್ಲಿ ವಿಶೇಷತೆ ಹೊಂದಿರುತ್ತಲ್ಲ ಹಾಗಾಗಿ ಇದು ಒಂದೇ ಇಷ್ಟ ಅದಿಷ್ಟ ಆಗುವುದಿಲ್ಲ ಅದೆಲ್ಲ ಎಂಥ ಇಲ್ಲ ನಂಗೆಲ್ಲಿ ಹೋದರೂ ಆ ಪ್ರದೇಶ ಇಷ್ಟ ಆಗುತ್ತೆ ಮತ್ತಲ್ಲಿಗೆ ನಾನು ಬೇಗ ಹೊಂದ್ಕಂತೆ ನಿಂಗೆ ಗೊತ್ತಿತ್ತು ನಾನು ಹೀಗೆ ಎಲ್ಲರತ್ರು ಮಾತಾಡ್ತಿನಲ್ಲ ಬೇಗ ಒಂದಾಯ್ ಬಿಡ್ತೆ ನಾನವ್ರ ಜೊತೆ ಹಾಗಾಗಿ ನಂಗೆ ತೊಂದರೆ ಇರುವುದಿಲ್ಲ ನಂಗೆಲ್ಲಿ ಹೋದರೂ ನಾನು ಬೇಗ ಆ ಪ್ರದೇಶಕ್ಕೆ ಹೊಂದ್ಕೊಳೋದ್ರಿಂದ ನನಗೆ ಯಾವ ಸ್ಥಳ ಇರಲಿ ಯಾವ ಪ್ರದೇಶ ಇರಲಿ ಎಲ್ಲದೂ ಬೇಗ ಇಷ್ಟ ಆಗುತ್ತೆ ಆದರೆ ನಂಗೆ ತುಂಬ ಇಷ್ಟ ಆಗೋದು ನಮ್ಮ ಮನೆ ಹತ್ತಿರ ಇಪ್ಪು ಗುಡ್ಡ ಆಯಿತಾ ಅದಕ್ಕೆ ನೀನು ಬಾ ಒಂದಿನ ನಿನ್ನನ್ನು ಕರ್ಕೊಂಡು ಹೋಗ್ತೆ ನಿನಗೂ ಇಷ್ಟ ಆಗುತ್ತೆ ಆ ಪ್ರದೇಶ ಅಷ್ಟು ಚಂದ ಉಂಟು ಆ ಸೂರ್ಯಾಸ್ತ ಸೂರ್ಯ ಉದಯ ಆಪುದೆಲ್ಲ ನೋಡುವುದಾದ್ರೆ ಅಮ್ಮ ಸೂರ್ಯ ನಮ್ಮ ಹತ್ರವೇ ಇದ್ದ ನಾವು ಅವನಿಗೆ ಅಷ್ಟು ಸಾವಿರಾರು ಕಿಲೊಮೀಟ್ರಲ್ಲ ಏನೋ ಒಂದು ನಾಲ್ಕೈದು ಕಿಲೊಮೀಟ್ರ್ ದೂರದಲ್ಲಿದ್ವೇನೊ ಅಂತ ಅನ್ನಿಸಿ ಹೋಗುತ್ತೆ ಅಷ್ಟು ಹತ್ರತಿರದಲ್ಲಿ ನಾವು ಅವ್ನ ಕಣ್ಣು ತುಂಬ್ಸ್ಕಣ್ಲಿಕ್ಕೆ ಮತ್ತು ಬೇಸಿಗೆಗಾಲ್ದಲ್ಲಂತೂ ಬಂದರೆ ಆ ಪ್ರದೇಶಕ್ಕೆ ಅಲ್ಲೆಷ್ಟೊಂದು ರೀತಿ ಹಕ್ಕಿ ಬರುತ್ತೆ ಗೊತ್ತ ಆ ಹಕ್ಕಿ ಹೆಸರೇ ಗೊತ್ತಿರುವುದಿಲ್ಲ ಅಂತಂಥ ಹಕ್ಕಿ ಎಲ್ಲ ಬರುತ್ತೆ ನಾವೆಲ್ಲ ಫೋಟೋದಲ್ಲೆಲ್ಲ ಕ ನೋಡಿರ್ತೆವಲ್ಲ ಅಂಥ ಹಕ್ಕಿಯೆಲ್ಲ ಬಂದಿರುತ್ತಲ್ಲಿ ಅದನ್ನು ನೋಡೋಕ್ಕು ತುಂಬ ಖುಷಿ ಆಗುತ್ತೆ ಆಮೇಲೆ ಅಲ್ಲಿ ನಾನು ಕಲ್ಲು ಬಂಡೆ ಒಂದೊಂದು ಒಂದೊಂದು ರೀತಿ ಇರುತ್ತೆ ಅದು ಈಗ ಕತ್ತಲೆ ಆದಾಗೆಲ್ಲ ನೋಡಿದ್ರೆ ಅಲ್ಯಾರೊ ಮನುಷ್ಯ ಇದ್ದನೇನೊ ಅಂತ ಅನ್ನಿಸ್ಬಿಡತ್ತೆ ಅಷ್ಟು ಬೇರೆ ಬೇರೆ ಥರದ ಕಲ್ಲು ಬಂಡೆಯೆಲ್ಲ ಇತ್ತು ಅದೆಷ್ಟು ಚಂದ ಇತ್ತು ಗೊತ್ತ ಪ್ಲೇಸ್ ಅದಕ್ಕೆ ನಂಗೆ ಆ ಪ್ಲೇಸ್ ಇಷ್ಟ ಆಗೋದು ಆ ಪ್ರದೇಶ ಮತ್ತು ನನಗೆ ಖುಷಿ ಆದಾಗ ದುಃಖಾದಾಗ ಮಾತ್ರ ಅಲ್ಲ ಖುಷಿ ಆದಾಗೂ ನಾನಲ್ಲಿಗೆ ಹೋಗ್ತೇನೆ ಯಾಕಂದರೆ ದುಃಖಾದಾಗ ನನಗೆ ದುಃಖ ಹಂಚ್ಕೊಂಬ್ಕೆ ಯಾರಿಲ್ಲ ಅದಕ್ಕೆ ಅಲ್ಲೋಗಿ ಹಂಚಿಕೊಳ್ತೇನೆ ಅಂತ ಹೇಳ್ಬೋದು ಯಾಕಂದರೆ ನಾನು ಹಂಚ್ಕೊಂಡರೂ ಯಾರಿಗೂ ಕೇಳಿಸಲ್ಲ ಗಟ್ಟಿ ಕೂಗಾಡಿದ್ರೂ ಅಲ್ಯಾರೂ ಇಲ್ಲ ಮನೆ ಎಂಥಂತೂ ಇಲ್ಲ ಅಲಾ ಹಾಗಾಗಿ ನನ್ನ ದುಃಖ ಎಲ್ಲ ಕರಗಿ ಹೋಗ್ತದೆ ಅಲ್ಲಿ ಗಟ್ಟಿಯಾಗಿ ಹೇಳಿಬಿಟ್ಟು ಅದು ಖುಷಿ ಆಗ್ತದೆ ಯಾಕೊ ಹೋಗ್ತೇನೆ ಅಂದರೆ ನನ್ನ ಖುಷಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳೊಕೆ ಬೇರೆಯವ್ರ ಜೊತೆ ಹಂಚಿಕೊಳ್ಳೊಕ್ಕೆ ಆಗುವುದಿಲ್ಲ ಅಲಾ ಹಾಗಾಗಿ ಅಲ್ಲಿಗೆ ಹೋಗಿಬಿಟ್ಟು ಗಟ್ಟಿಯಾಗಿ ನನ್ನ ಖುಷಿಯನ್ನು ಹೇಳಿಬಿಟ್ಟು ಗಟ್ಟಿ ನನ್ನ ಹೆಸರನ್ನು ಒಮ್ಮೆ ಕೂಗಿದಾಗ ಅದು ಏಳು ಸರತಿ ವಾಪಾಸು ಕೇಳಿಸ್ತದೆ ನನಗೆ ಆಗ ಮತ್ತು ನನಗೆ ನನ್ನ ಖುಷಿ ಮತ್ತಷ್ಟು ಹೆಚ್ಚಾಗುತ್ತಲ್ಲ ಹಾಗಾಗಿ ಖುಷಿ ಆಗ್ತದೆ ಅದು ನನ್ನ ಇಷ್ಟದ ಪ್ರದೇಶ ಅಂತಲೇ ಹೇಳ್ಬೋದು ಅಷ್ಟು ಇಷ್ಟ ನನಗೆ ಆ ಪ್ರದೇಶ ನೋಡಿದರೆ ಅದು ವಿಶೇಷತೆ ಎಂಥ ಇಲ್ಲ ಈಗ ಮೈಸೂರು ಹಂಪಿ ಹಾಗೇ ಎಲ್ಲ ನೋಡಿದರೆ ಅದಕ್ಕೆಲ್ಲ ಹೋಲಿಸಿದ್ರೆ ಇದರಲ್ಲಿ ಅಂಥ ಎಂತ ಇತಿಹಾಸ ಎಂಥದು ಇಲ್ಲ ಅಲ್ಲಿ ಆದರೆ ಆ ಪ್ರದೇಶ ಅಷ್ಟು ಚಂದ ಉಂಟು ಯಾವ ಜನ ಇಲ್ಲದದ್ದೆ ಶಾಂತಿ ರೀತಿಯಿಂದ ಉಂಟು ಅದು ಮರ ನೀನು ಸುಮ್ಮನೆ ಕೂತರೆ ಮರದ ಎಲೆ ಬೀಳೋ ಸದ್ದು ಕೂಡ ನೀನು ಕೇಳ್ಬೋದು ಅಷ್ಟು ಶಾಂತ ಅಲ್ಲಿ ನೀನೊಬ್ಬಳೇ ಇಡೀ ಗುಡ್ಡನ ತಿರುಗಿ ಬಂದರೆ ನಿಂಗೆ ಎಷ್ಟು ಖುಷಿ ಸು ಗೊತ್ತಾಗ್ತದೆ ಗೊತ್ತ ಖುಷಿ ಎಷ್ಟು ಅಂದರೆ ಅದೇಳಿಕ್ಕಾಗುವುದಿಲ್ಲ ಅದು ಅನುಭವ್ಸಿದ್ರೆ ಅವರಿಗೆ ಮಾತ್ರ ಗೊತ್ತಾಗ್ತದೆ ನೀನು ಅದು ಎಷ್ಟು ಖುಷಿ ಆಗ್ತದೆ ಅಂತ ಮತ್ತು ಇನ್ನೊಂದೆಂಥ ಗೊತ್ತ ಅಲ್ಲಿ ನನಗೆ ಒಂದು ಸತಿ ಕಾಡು ನರಿ ಅಂತಾರಲ್ಲ ಅದು ಸಿಕ್ಕಿತ್ತು ನಮಗೆ ತುಂಬ ಭಯ ಆಯಿತು ಯಾಕೆ ಗೊತ್ತ ಅಲ್ಲಿ ಯಾವುದು ಮನೆ ಎಲ್ಲ ಇಲ್ಲ ಅಲ್ಲ ಎಂಥ ಮಾಡುವುದು ನಾನು ಸೀದಾ ಓಡಿ ಬಂದೆ ಅದು ಒಂದು ತೊಂದರೆ ಇದೆ ಬಿಟ್ಟರೆ ಆ ಪ್ರದೇಶ ತುಂಬ ಚಂದ ಉಂಟು ಶಾಂತ ರೀತಿಯಿಂದ ನಿನಗೆ ಏನೇ ಬೇಸರ ಆದರೂ ನೀನು ಒಮ್ಮೆ ಅಲ್ಲೋದರೂ ಕೂಡ ಅಷ್ಟು ಸಂತೋಷ ಸಿಗುತ್ತೆ ನಿನಗೆ ಅದಕ್ಕೋಸ್ಕರ ನನಗೆ ಆ ಪ್ರದೇಶ ತುಂಬ ಇಷ್ಟ ಗೊತ್ತಾ